ನಾನು ಇಷ್ಟಪಡ್ತಕ್ಕಂಥ ಆಹಾರ ಹಲವಾರಿದೆ ನನ್ನ ಬಾಯಿಗೆ ರುಚಿ ಬರ್ತಕ್ಕಂಥಾದ್ದು ಸಾಮಾನ್ಯವಾಗಿ ನಾನು ಇಷ್ಟಪಡ್ತೀನಿ ಅದ್ರಲ್ಲೂ ಕೂಡ ಎಲ್ಲಾ ರುಚಿ ಕೊಡ್ಬೋದು ಅದರಲ್ಲೂ ಸೊಪ್ಪು ಮತ್ತು ತರಕಾರಿಗಳು ನಾನು ತುಂಬ ಇಷ್ಟಪಡ್ತಕ್ಕಂಥ ಆಹಾರ ಅದಾದಮೇಲೆ ಮಾಂಸ ಮಾಂಸದಲ್ಲಿ ಮಟನ್ ತುಂಬ ಇಷ್ಟಪಟ್ಟು ನಾನು ತಿಂತಕ್ಕಂಥ ಒಂದು ಆಹಾರ ಮತ್ತು ನಾನು ಬೆಳಗಿನ ತಿಂಡಿಗೆ ಬಂದರೆ ತಿಂಡಿಯಲ್ಲಿ ನನಗೆ ಇಡ್ಲಿ ವಡೆ ಸಾಂಬಾರು ಅಂದರೆ ತುಂಬ ಇಷ್ಟ ಇಷ್ಟಪಟ್ಟು ತಿಂತಕ್ಕಂಥ ಒಂದು ತಿಂಡಿ ಮತ್ತು ಸ್ನ್ಯಾಕ್ಸಲ್ಲಿ ಬಂದಾಗ ನಾನು ಚುರುಮುರಿಯನ್ನು ತುಂಬ ಇಷ್ಟಪಡ್ತೀನಿ ಸೊ ಇವುಗಳ ಬಗ್ಗೆ ನಾನು ಮಾತಾಡುವಾಗ ಮೊದಲು ತರಕಾರಿ ಮತ್ತು ಸೊಪ್ಪುಗಳ ಬಗ್ಗೆ ನಾನು ಮಾತಾಡ್ತೀನಿ ತರಕಾರಿ ಮತ್ತು ಸೊಪ್ಪುಗಳು ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಮತ್ತು ಸುಲಭವಾಗಿ ನಮ್ಮ ದೇಹದಲ್ಲಿ ಜೀರ್ಣ ಆಗ್ತಕ್ಕಂಥ ಆಹಾರ ಸೊಪ್ಪು ಮತ್ತು ತರಕಾರಿಗಳು ಈ ಸೊಪ್ಪಿನಲ್ಲೂ ಕೂಡ ಮಾ ನಾನು ನುಗ್ಗೆಸೊಪ್ಪನ್ನು ಬಹಳ ಇಷ್ಟಪಟ್ಟು ಊಟ ಮಾಡ್ತೀನಿ ನುಗ್ಗೆಸೊಪ್ಪಿನ ಸಾರು ಅಂದರೆ ನನಗೆ ಪಂಚಪ್ರಾಣ ಆ ನುಗ್ಗೆಸೊಪ್ಪನ್ನು ಬೇಯಿಸಿ ಮುದ್ದೆ ಮಾಡಿ ಒಂದಷ್ಟು ಖಾರ ಆಡಿಸಿ ಇಟ್ಟರೆ ಒಂದು ಮುದ್ದೆ ಜಾಗದಲ್ಲಿ ಎರಡು ಮುದ್ದೆಯನ್ನು ನಾವು ತಿನ್ನಬಹುದು ಅಷ್ಟು ರುಚಿಯಾಗಿರ್ತವೆ ಮತ್ತು ನುಗ್ಗೆಸೊಪ್ಪು ಅಷ್ಟೇ ಅದನ್ನ ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತವೆ ಅದರಲ್ಲಿ ಕಬ್ಬಿಣದ ಅಂಶ ತುಂಬ ಇರೋದರಿಂದ ಕೇವಲ ಕಬ್ಬಿಣದ ಅಂಶ ಇರೋದರಿಂದ ಅಂತಲ್ಲ ನನಗೆ ಚಿಕ್ಕಂದಿನಲ್ಲಿ ಕಬ್ಬಿಣದ ಅಂಶ ಇದೇ ಅಂತಲೇ ಗೊತ್ತಿರ್ನಿಲ್ಲ ಆದರೂ ಕೂಡ ಬಹಳ ಇಷ್ಟಪಟ್ಟು ಅದನ್ನು ನಾನು ತಿಂತಾಯಿದ್ದೆ ನಮ್ಮ ಮನೆಯಲ್ಲೇ ನುಗ್ಗೇ ಮರ ಇತ್ತು ನಮ್ಮ ಮನೆಯಲ್ಲಿ ವಾರದಲ್ಲಿ ಎರಡು ದಿನ ನುಗ್ಗೇ ಸಾಂಬಾರೇ ಮಾಡ್ತಾಯಿದ್ದರು ಅದನ್ನೇ ಸೊ ನಾನು ಉಪ್ಪೆಸ್ರು ಅಂತಕ್ಕಂಥದ್ದಾಗಿ ಈ ಭಾಗದಲ್ಲಿ ನಾವು ಕಡೀತಿವಿ ಅದನ್ನು ಆ ಉಪ್ಪೆಸ್ರನ್ನೇ ನಾನು ಊಟ ಮಾಡ್ತಾಯಿದ್ದೆ ಸೊ ಅದಾದಮೇಲೆ ಈ ನುಗ್ಗೆಸೊಪ್ಪಿರ್ಬೋದು ಅಥವಾ ತರಕಾರಿಗಳಿರ್ಬೋದು ಅಥ್ವ ಸೊಪ್ಪುಗಳಿರ್ಬೋದು ಸೊಪ್ಪುಗಳನ್ನು ನಾವು ಬಳಸುವಾಗ ಒಂದಷ್ಟು ಎಚ್ಚರಿಕೆ ಕ್ರಮಗಳನ್ನೂ ಕೂಡ ನಾವು ಅನುಸರಿಸ್ಬೇಕಾಗುತ್ತೆ ಏಕೆಂತಂದರೆ ಇವತ್ತು ನಾವು ಯಾವುದೇ ರೀತಿಯಾದಂಥ ಔಷಧಿಗಳನ್ನು ಅಥ್ವ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ರಗಳನ್ನು ಹಾಕದೇ ಯಾವುದೇ ಗಿಡಗಳು ಯಾವುದೇ ಬೆಳೆ ಬೆಳೆಯೋದಿಲ್ಲ ಈ ರಾಸಾಯನಿಕಗಳೆಲ್ಲವೂ ಕೂಡ ಆ ಸೊಪ್ಪಿನಲ್ಲೋ ಆ ತರಕಾರಿನಲ್ಲೋ ಇರೋದರಿಂದ ಆ ಸೊಪ್ಪು ಮತ್ತು ತರಕಾರಿಗಳನ್ನು ನಾವು ಸ್ವಲ್ಪ ಚೆನ್ನಾಗಿ ತೊಳೆದು ನಾವು ಅನಂತರ ಅದನ್ನು ನಾವು ಬೇಯಿಸೋದು ಬಹಳ ಉತ್ತಮ ಅಂತ ಅನ್ಕೋಳ್ತೀನಿ ನಾನು ಮತ್ತು ಬೇಯಿಸುವಾಗ ತರಕಾರಿಗಳನ್ನು ಬೇಯಿಸುವಾಗ ಹಬೆಯಲ್ಲಿ ಬೇಯಿಸೋದು ಬಹಳ ಉತ್ತಮ ಯಾಕಪ್ಪಾಂತಂದರೆ ನಾವು ನೀರಿನಲ್ಲಿ ಹಾಕಿ ಬೇಯಿಸಿದಾಗ ಅದರಲ್ಲಿರ್ತಕ್ಕಂಥ ಸಾಕಷ್ಟು ಪೋಷಕಾಂಶಗಳು ಆ ನೀರಿನಲ್ಲಿ ಹೊರ್ಟೋಗ್ತವೆ ಸೊ ನಾವು ಅದನ್ನು ಹಬೆಯಲ್ಲಿ ಬೇಯಿಸಿದಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅದರಲ್ಲೇ ಉಳ್ಕೊಳ್ತಾವೆ ಮತ್ತು ಅದು ತಿನ್ನೋಕೆ ರುಚಿಯಾಗೂ ಇರ್ತವೆ ಮತ್ತು ಪೋಷಕಾಂಶಗಳು ಇರೋದರಿದ ಅದು ಬಹಳ ಉತ್ತಮವಾದಂಥ ಆಹಾರ ಆಗಿರ್ತವೆ ನಾವು ಕೇವಲ ಯಾವಾಗಲೂ ತರಕಾರಿಗಳು ಮತ್ತು ಸೊಪ್ಪುಗಳನ್ನೇ ತಿಂತಕ್ಕಂಥದ್ದಲ್ಲ ಮಧ್ಯದಲ್ಲಿ ಮೊಟ್ಟೆ ಮತ್ತು ಮಾಂಸ ಇವುಗಳನ್ನ ತಿಂತಕ್ಕಂಥವ್ರು ಅವುಗಳನ್ನೂ ಕೂಡ ನಾವು ತಿನ್ನಬಹುದು ನನಗಂತೂ ಮಾಂಸದಲ್ಲಿ ಮಟನ್ ಅಂದರೆ ತುಂಬ ಇಷ್ಟ ಆ ಮಟನ್ನಲ್ಲೂ ಕೂಡಾ ಕೈಮಾ ಉಂಡೆಗಳನ್ನ ನಾವು ತುಂಬ ಇಷ್ಟಪಟ್ಟು ತಿಂತಕ್ಕಂಥ ಒಂದು ತಿಂಡಿ ಆಹಾರ ಈ ಕೈಮ ಮಾಡ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರ್ಬಹ್ದು ನಾವು ಆ ಏನು ಮೇಕೆ ಒಂದು ಮಾಂಸ ತರ್ತೀವಿ ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಚೆನ್ನಾಗಿ ಅದನ್ನು ಕತ್ತರಿಸಿ ಸಣ್ಣ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಅದನ್ನು ತಂದು ಮನೆಗೆ ಕಡಲೆ ಮತ್ತು ಚಕ್ಕೆ ಲವಂಗ ಮತ್ತು ಕೊತ್ಮುರಿ ಸೊಪ್ಪು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಅವುದ್ರ ಜೊತೆ ಆಡಿಸಿ ಉಂಡೆಗಳನ್ನಾಗಿ ಮಾಡಿ ನಾವು ಮಾಟನ್ ಪೀಸನ್ನ ಏನು ಬೇಯಿಸ್ತಾಯಿರ್ತೀವಿ ಆ ಸಾರಿನ ಜೊತೆ ಆ ಒಂದು ಈಗ ನಾವೇನು ಉಂಡೆಗಳ ಮಾಡಿ ಇಟ್ಕೋಂಡಿರ್ತೀವಿ ಅದನ್ನೆಲ್ಲ ಹಾಕಿ ನಾವು ಮಾಡಿದಾಗ ಬಹಳ ರುಚಿಯಾಗಿರುತ್ತೆ ನಮ್ಮ ತಾಯಿಯಂತೂ ತುಂಬ ರುಚಿಯಾಗಿ ಈ ಕೈಮಾ ಉಂಡೆಗಳನ್ನ ಮಾಡ್ತಾರೆ ಮತ್ತು ಆ ಮಟನ್ ಸಾರನ್ನು ನಮ್ಮ ತಾಯಿ ತುಂಬ ಚೆನ್ನಾಗ್ ಮಾಡ್ತಾರೆ ನಾನು ಬೇರೆ ಕಡೆ ಎಲ್ಲೂ ತಿಂದಿಲ್ಲ ಅಂದರೆ ನಮ್ಮ ತಾಯಿ ಮಾಡ್ತಕ್ಕಂಥ ರೀತಿಯಾದಂಥ ಸಾರನ್ನು ಸೊ ನಮ್ಮ ತಾಯಿ ತುಂಬ ರುಚಿಯಾಗಿ ಆ ಒಂದು ಸಾರನ್ನು ಮಾಡ್ತಾರೆ ನನ್ಗೆ ತುಂಬ ಇಷ್ಟವಾದಂಥ ಒಂದು ಆಹಾರ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ವಾರಕ್ಕೆ ಒಮ್ಮೆಯಾದ್ರೂ ಕೂಡ ಅದನ್ನು ಮಾಡಿಕೊಂಡು ತಿಂತಾಯಿರ್ತೀವಿ ನಮಗೆ ಇಷ್ಟ ನಮ್ಮ ಮನೆಯಲ್ಲೂ ಕೂಡ ನನ್ನ ಮಕ್ಳಿಗೆ ಮತ್ತು ನನ್ನ ಮನೆಯವರಿಗೆ ತುಂಬ ಇಷ್ಟವಾದದ್ದು ಕೈಮಾ ಉಂಡೆಗಳು ನನ್ನ ಮಕ್ಕಳಂತೂ ಚಿಕನನ್ನು ತುಂಬ ಇಷ್ಟಪಡ್ತಾರೆ ಆ ಚಿಕನ್ನಲ್ಲಿ ನನಗೆ ನಾಟಿ ಕೋಳಿ ಚಿಕನ್ನು ಇಷ್ಟವಾದಂಥದ್ದು ಫಾರಮ್ ಕೋಳಿದು ನನಗ್ಯಾಕೋ ಇಷ್ಟ ಆಗೋದಿಲ್ಲ ಬಟ್ ಮನೇನಲ್ಲಿ ನೋಡಿದ್ರೆ ಫಾರಮ್ ಕೋಳಿನೇ ಇಷ್ಟ ಅವರಿಗೆ ನನಗಂತೂ ಅದು ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ ನಾಟಿ ಕೋಳಿ ಸಾಂಬಾರನ್ನು ತೆಳ್ಳಗೆ ಮಾಡಿ ಅದರ ಜೊತೆಗೆ ಮುದ್ದೆ ಒಂದು ಸ್ವಲ್ಪ ನಿಂಬೆ ಹೋಳು ಇದ್ದರೆ ಒಂದು ಮುದ್ದೆ ಜಾಗದಲ್ಲಿ ಎರಡು ಮುದ್ದೆಯನ್ನು ನಾವು ತಿನ್ನಬಹುದು ಅಷ್ಟು ರುಚಿಯಾಗಿ ಆ ನಾಟಿ ಕೋಳಿ ಸಾಂಬಾರು ಇರ್ತವೆ ನಾನು ಕೇವಲ ಇದ್ರ ಬಗ್ಗೇನೇ ಮಾತಾಡ್ತಾಯಿದ್ದೀನಿ ಮತ್ತೊಂದು ಹೇಳ್ಬೇಕಪ್ಪಾಂತಂದ್ರೆ ಬೆಳಗ್ಗಿನ ತಿಂಡಿಯಲ್ಲಿ ಹೋದಾಗ ನನಗೆ ಇಡ್ಲಿ ಸಾಂಬಾರು ಮತ್ತು ವಡೆ ಅಂದರೆ ತುಂಬ ಇಷ್ಟ ನಾನು ಎಲ್ಲೋದರೂ ಕೂಡ ಮೊದಲು ಅಥವಾ ಹೊರಗಡೆ ಹೋದ್ರೂ ಕೂಡ ನಾನು ಬೇರೆ ಇನ್ನೇನೂ ತಿನ್ನೋದಿಲ್ಲ ಉಪ್ಪಿಟ್ಟಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಭಾತು ಮತ್ತೊಂದು ದೋಸೆ ಮಸಾಲ ದೋಸೆ ಏ ಇವುಗಳನ್ನ ನಾನು ಯಾವುದನ್ನೂ ಪ್ರಿಫರ್ ಮಾಡೋದಿಲ್ಲ ನಾನು ತಿನ್ನೋದೇ ಇಡ್ಲಿ ಸಾಂಬಾರು ಮತ್ತು ವಡೆ ಒಂದು ಪ್ಲೇಟಲ್ಲ ಎರಡು ಪ್ಲೇಟ್ ತಿಂದರೂ ಕೂಡ ನಾನು ಇಡ್ಲಿ ಸಾಂಬಾರು ವಡಾವನ್ನೇ ತಿಂತಕ್ಕಂಥದ್ದು ಯಾಕೋ ನನಗೆ ತುಂಬ ಇಷ್ಟಪಟ್ಟು ನಾನು ತಿಂತಕ್ಕಂಥ ಒಂದು ತಿಂಡಿ ಅದು ಇಡ್ಲಿಗೆ ನನಗೆ ಚಟ್ನಿ ನಾನು ಇಷ್ಟ ಪಡೋದಿಲ್ಲ ಸಾಂಬಾರನ್ನು ನಾನು ತುಂಬ ಇಷ್ಟಪಡ್ತೀನಿ ಆ ಸಾಂಬರಿನಲ್ಲಿ ಇಡ್ಲಿಯನ್ನು ಡಿಪ್ ಮಾಡಿಕೊಂಡು ಪೂರ್ತಿ ಕ್ರಷ್ ಮಾಡಿ ತಿಂತಕ್ಕಂಥದ್ದು ತುಂಬ ಇಷ್ಟ ಸಾಂಬಾರನ್ನ ನಾನು ಕೇವಲ ಹಿಂಗೆ ಅದ್ಕೊಂಡು ತಿಂತಕ್ಕಂಥದ್ದಕ್ಕಿಂತನೂ ಅದರಲ್ಲಿ ಡಿಪ್ ಮಾಡಿ ಅದನ್ನು ಆ ಸಾಂಬಾರಿನಲ್ಲೇ ಎಲ್ಲ ಕ್ರಷ್ ಮಾಡಿ ತಿಂದರೆ ಬಹಳ ಟೇಸ್ಟಿಯಾಗಿರ್ತಾವೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಒಂದು ರೀತಿ ಒಳ್ಳೆದು ಕೂಡ ಅಂತ ಅನ್ಕೋತೀನಿ ಇಡ್ಲಿ ಯಾವುದೇ ರೀತಿಯಲ್ಲಿ ಸುಲಭ್ವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಆದ್ದರಿಂದ ಯಾವುದೇ ರೀತಿಯಾದಂಥ ತೊಂದರೇನೂ ಕೂಡ ಇಲ್ಲ ಹಾಗೇ ಸ್ವೀಟ್ಗಳಲ್ಲಿ ನಾನು ಬಹಳ ಇಷ್ಟಪಟ್ಟು ತಿಂತಕ್ಕಂಥದ್ದು ಹೋಮ್ ಮೇಡ್ ಸ್ವೀಟು ಒಬ್ಬಟ್ಟು ಒಬ್ಬಟ್ಟನ್ನು ನಾವು ನಾವು ಸಾಮಾನ್ಯವಾಗಿ ಇವತ್ತೆಲ್ಲನೂ ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಾಗ್ಬೋದು ಅಥ್ವಾ ಯಾವುದಾದ್ರೂ ಒಂದು ಕಾ ಫಂಕ್ಷನ್ಗಳಲ್ಲಿ ಹೋಳಿಗೆ ಊಟ ಹೋಳಿಗೆ ಊಟ ಅಂತಕ್ಕಂಥದ್ದೇ ಬಹಳ ಫೇಮಸ್ ಕೂಡ ಹೋಳಿಗೆ ಮಾಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಸ್ವೀಟ್ಗಳಲ್ಲಿ ಮೈಸೂರು ಪಾಕು ಲಾಡು ಮತ್ತೊಂದು ಮಗದೊಂದು ಇವುಗಳಿಗಿಂತನೂ ಕೂಡ ಈ ಹೋಳಿಗೆಯನ್ನ ಮಾಡಿಸ್ತಕ್ಕಂಥದ್ದು ಆ ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಬಹಳ ಟೇಸ್ಟಿಯಾಗಿರ್ತವೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರ್ತವೆ ತುಂಬ ಸ್ಟ್ಯಾಂಡರ್ಡಾಗೂ ಕೂಡ ಇರ್ತವೆ ಹೋಳಿಗೆ ಬಹಳ ಸಿಂಪಲ್ಲಾಗಿ ಮಾಡ್ಬೋದು ನಾವು ಏನು ಅದೇನು ಬಹಳ ಕಷ್ಟಕರವಾದಂತ ತಿ ಸ್ವೀಟು ಕೂಡ ಅಲ್ಲ ಈಗ ಮೈಸೂರು ಪಾಕು ಇರ್ಬೋದು ಲಾಡು ಇರ್ಬೋದು ಮತ್ತೊಂದು ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಆದರೆ ಹೋಳಿಗೆಯನ್ನು ಒಬ್ಬಟ್ಟನ್ನು ಸುಲಭವಾಗಿ ಮಾಡ್ಕೊಳ್ಬೋದು ತೆಂಗಿನ್ಕಾಯಿ ತೆಂಗಿನಕಾಯನ್ನ ತುರಿದುಕೊಂಡ್ರೆ ಅಥವಾ ತೊ ತುರ್ಕೊಳ್ಬೇಕು ತುರ್ಕೊಂಡು ಅದಕ್ಕೊಂದು ಸ್ವಲ್ಪ ಬೆಲ್ಲ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಇವುಗಳನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಒಂದು ಹದವಾಗಿ ರುಬ್ಕೊಂಡು ನಂತರ ಅದನ್ನು ಒಂದು ಬಾಂಡಲಿಯಲ್ಲಿ ಅದನ್ನೂ ಕೂಡ ಈ ಕಬ್ಬಿಣದ ಬಾಂಡಲಿಯಲ್ಲಿ ನಾವು ಬೇಯಿಸ್ತಕ್ಕಂಥದ್ದು ಇನ್ನೂ ಉತ್ತಮ ಕಬ್ಬಿಣದ ಬಾಂಡಲಿ ಇದ್ದರೆ ಇಲ್ಲಾ ಇವತ್ತು ಎಲ್ಲರ ಮನೆಗಳಲ್ಲೂ ಕೂಡ ಪಾನ್ಗಳು ಇದ್ದಾವೆ ಆ ಪಾನ್ಗಳಲ್ಲಿ ಹಾಕಿ ನಾವು ಒಂದು ಸ್ವಲ್ಪ ಬೇಯಿಸ್ಬೋದು ಆ ಒಂದು ರುಬ್ಬಿಟ್ಕೊಂಡಿರ್ತಕ್ಕಂಥ ಆ ಒಂದು ಹೋಳಿಗೆ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡಬೇಕು ಅದರಲ್ಲಿ ಸ್ವಲ್ಪ ಅಂಟು ಬರೋಥರ ಒಂಚೂರು ಮುಟ್ಟಿದ್ರೆ ಅಂಟಂಟಾಗಿ ಇರಬೇಕು ಆ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡಿ ನಂತರ ಅದನ್ನು ತೆಗ್ದಿಟ್ಕೊಂಡು ಅದರಲ್ಲಿ ನಮಗೆ ಎಷ್ಟು ಗಾತ್ರದಲ್ಲಿ ಎಷ್ಟು ಅಗಲ ಬೇಕೋ ಹೋಳಿಗೆ ಅಷ್ಟಕ್ಕೆ ತಕ್ಕಂತೆ ನಾವು ಅದನ್ನು ಉಂಡೆಗಳಾಗಿ ಮಾಡಿಟ್ಕೊಂಡು ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿರ್ಬೇಕು ಮೈದಾ ಹಿಟ್ಟನ್ನು ಏನು ನಾವು ಪೂರಿಗೆ ತಟ್ತೀವೋ ಹಾಗೇ ಪೂರಿ ಅಥವಾ ರೊಟ್ಟಿಯನ್ನು ತಟ್ತೀವೋ ನಾವು ಹಾಗೇ ಅದನ್ನು ಸ್ವಲ್ಪ ತಟ್ಟಿ ಅದರೊಳಗಡೆ ನಾವು ಹೋಳಿಗೆಯ ಒಂದು ಇದನ್ನು ಇಟ್ಟು ಅದನ್ನೆಲ್ಲ ಪುನಃ ಉಂಡೆ ಮಾಡಿ ನಂತರ ಅದನ್ನು ಚೆನ್ನಾಗಿ ನಮ್ಗೆಷ್ಟು ಅಗಲ ಬೇಕೋ ಅಷ್ಟಗಲ ತಟ್ಟಿ ಒಂದು ಹೆಂಚಿನಮೇಲೆ ನಾವು ಕಾಯಿಸಿದಾಗ ಒಳ್ಳೆ ರುಚಿಕರವಾದಂಥ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿಯಾಗಿರ್ತವೆ ಇದನ್ನು ನಾವು ತುಪ್ಪದಲ್ಲಿ ಹಾಕ್ಕೊಂಡು ತಿಂದರೆ ಬಹಳ ಟೇಸ್ಟಿಯಾಗಿರ್ತದೆ ನಮ್ಮ ಮನೆಯಲ್ಲಂತೂ ಪ್ರತೀ ಯುಗಾದಿ ಹಬ್ಬದಲ್ಲಿ ಈ ಹೋಳಿಗೆಯನ್ನು ಮಾಡೇ ಮಾಡ್ತೀವಿ ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದ್ರುನೂ ಗೆಸ್ಟ್ಗಳೇನಾದರೂ ಬಂದರೆ ಮನೆಯ ಹೊರಗಡೆಯಿಂದ ನಾವು ತರಿಸೋದಕ್ಕಿಂತ ಮನೆಯಲ್ಲೇ ಈ ಹೋಳಿಗೆಯನ್ನು ನಾವು ಸಿದ್ದಪಡಿಸಿ ಅವರಿಗೆ ನಾವು ಊಟ ಮಾಡಿಸ್ತಕ್ಕಂಥದ್ದು ನಮ್ಮ ಮನೆಯ ಒಂದು ವಾಡಿಕೆ ಕೂಡ ಹೋಳಿಗೆ ಊಟ ಮಾಡಿಸ್ತಕ್ಕಂಥದ್ದು ನಮ್ಮ ವಾಡಿಕೆ ಕೂಡ ನಮ್ಮ ಮನೆಯಲ್ಲೇನಾದರೂ ಒಂದು ಫಂಕ್ಷನ್ನಾದ್ರೂ ಕೂಡ ನಾವು ಸಾಮಾನ್ಯವಾಗಿ ಬೇರೆ ಸ್ವೀಟ್ಗಿಂತ ಕೂಡ ಹೋಳಿಗೇನ ನಾವು ಒಂದು ಪ್ರಿಫರ್ ಕೊಡ್ತಕ್ಕಂಥದ್ದು ಒಂದು ಮೊದಲನೇ ಸ್ಥಾನ ಕೊಡ್ತಕ್ಕಂಥದ್ದು ನಮ್ಮ ಮನೆಯಲ್ಲಿನ ಆಗಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ ಕೂಡ ನಾನು ಮೊದಲನೇ ಬಾರಿಗೆ ಹೋಳಿಗೆ ತಿಂದಿದ್ದೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರತೀ ಯುಗಾದಿ ಹಬ್ಬದಲ್ಲಿ ಹೋಳಿಗೆಯನ್ನು ಮಾಡಿ ಒಂದಷ್ಟು ಡಬ್ಬದಲ್ಲಾಕಿ ತುಂಬಿಡ್ತಾಯಿದ್ರು ನಾವು ಆಗಾಗ ಆಗಾಗ ಅದನ್ನು ತಿಂತಾಯಿದ್ವಿ ನಮ್ಮ ಮನೆಯಲ್ಲಿ ಏನು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಾವು ಅದನ್ನು ಇಟ್ಟು ತಿಂತಾಯಿದ್ವಿ ಆಗ ಮಾಡ್ತಾಯಿತ್ತು ಈಗಂತೂ ಬಿಡಿ ಈಗ ಹೋಳಿಗೆಳೆಲ್ಲನೂ ಯಾರೂ ಮನೆಯಲ್ಲಿ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಹೊರಗಡೆನೇ ಸಿಗ್ತವೆ ಎಲ್ಲ ರೆಡಿಮೇಡಾಗಿ ಅಥವಾ ಹೊರಗಡೆ ಹಾರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ತಾರೆ ಅದಕ್ಕಿಂತ ಕೂಡ ಮನೆಯಲ್ಲಿ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇದಾದಮೇಲೆ ಈ ಬಿರಿಯಾನಿ ಇದೆಯಲ್ಲ ಮಟನ್ ಬಿರಿಯಾನಿ ಇದು ಬಹಳ ಚೆನ್ನಾಗಿರುತ್ತೆ ಮತ್ತು ತುಂಬ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತವೆ ನನಗೆ ಮಟನ್ನಲ್ಲಿ ಬಿರಿಯಾನಿ ಕೂಡ ಅಷ್ಟೇ ಇಷ್ಟವಾದಂಥ ಒಂದು ಆಹಾರ ಆ ಬಿರಿಯಾನಿ ಮಾಡಿ ಆ ಬಿರಿಯಾನಿ ಜೊತೆಗೆ ಸ್ವಲ್ಪ ಮೊಸ್ರು ಬಜ್ಜಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ಹೆಚ್ಚು ತಿನ್ನೋ ತಿನ್ನಬಹುದು ಕೂಡ ಈ ಮಟನ್ ಬಿರಿಯಾನಿ ಮಾಡ್ತಕ್ಕಂಥ ವಿಧಾನ ನನಗೇನು ಅದ್ರ್ ಬಗ್ಗೆ ಸರಿಯಾಗ್ ಗೊತ್ತಿಲ್ಲ ಆದರೆ ನಮ್ಮ ಮನೆಯಲ್ಲಿ ಈ ಮಟನ್ ಬಿರಿಯಾನಿಯನ್ನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಾಡಿದಾಗ ನಾವು ಅದನ್ನ ಊಟ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅದನ್ನ ತುಂಬ ಚೆನ್ನಾಗ್ ಕೂಡ ಮಾಡ್ತಾರೆ ಅವರು ನಾನದ್ರ ಬಗ್ಗೆ ಅದೇನೋ ಆಸಕ್ತಿ ಇಲ್ಲ ನಾನು ಸರಿಯಾಗ್ ಕಲಿತೂ ಇಲ್ಲ ಅದನ್ನ ಹೇಗೆ ಮಾಡೋದು ಅಂತ ನನಗೆ ಬರೋದೂ ಇಲ್ಲ ಕೆಲವು ಬೇರೆ ಡಿಷ್ಗಳನ್ನ ನಾನು ಮಾಡ್ತೀನಿ ಆದರೆ ಇದು ನನಗೆ ಗೊತ್ತಿಲ್ಲ ನಮ್ಮ ಮನೆಯಲ್ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಫೈನಾಗಿರುತ್ತೆ ನಾನು ಅದನ್ನ ತುಂಬ ಇಷ್ಟಪಟ್ಟು ಕೂಡ ನಾನು ತಿಂತೀನಿ ಆ ಮಟನ್ ಚಿಕನ್ಗಿಂತನೂ ಕೂಡ ಮಟನ್ನು ಸ್ವಲ್ಪ ನನ್ಗನ್ಸಿದ ಮಟ್ಟಿಗೆ ಅದೊಂದ್ಚೂರು ಫ್ಯಾಟಿ ಆದರೂ ಕೂಡ ಚಿಕನ್ನು ಫಾರಮ್ ಕೋಳಿ ಚಿಕನ್ ತಿನ್ನೋದಕ್ಕಿಂತ ಮಟನ್ ತಿಂತಕ್ಕಂಥದ್ದು ಒಳ್ಳೆದು ಅಂತ ನನ್ನ ಭಾವನೆ ಹೀಗೆ ನಾವು ಈ ಒಂದು ತರಕಾರಿಗಳಿರ್ಬೋದು ಮಟ ಅಥವಾ ನಾನ್ ವೆಜ್ ಮಾಂಸಾಹಾರಿ ಇರ್ಬೋದು ಮತ್ತು ಇನ್ನೊಂದು ನಾನು ಹೇಳೋದಕ್ ಮರೆತೆ ನಾನು ನಿಮಗೆ ಈ ಹಣ್ಣುಗಳು ಹಣ್ಣುಗಳಿದ್ಯಲ್ಲ ಹಣ್ಣುಗಳನ್ನು ಎಲ್ಲವನ್ನು ಇಷ್ಟಪಟ್ಟು ತಿನ್ನಬೇಕು ನನಗೆ ಎಲ್ಲ ಹಣ್ಣುಗಳು ಇಷ್ಟನೇ ನನಗೆ ಸೀಬೆಹಣ್ಣಿಂದ ಹಿಡಿದು ಸೇಬಿನ ಹಣ್ಣಿನ ತನಕ ನಾನು ಇಷ್ಟಪಟ್ಟು ತಿಂತೀನಿ ಪ್ರತೀ ಒಂದು ಹಣ್ ಹಣ್ಣನ್ನು ನನಗೆ ಯಾವುದು ಕಣ್ಣಿಗೆ ಕಾಣುತ್ತೋ ಆ ಹಣ್ಣನ್ನು ನಾನು ಮನೆಗೆ ಯಾವಾಗಲೂ ತರ್ತಾನೇ ಇರ್ತೀನಿ ಹಣ್ಣುಗಳಂತೂ ನಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಉಪಯೋಗ್ಸೇ ಉಪಯೋಗಿಸ್ತೀವಿ ಕನಿಷ್ಠ ಪಕ್ಷ ನಾವು ಒಂದು ಬಾಳೆಹಣ್ಣನ್ನಾದರೂ ಪ್ರತಿದಿನ ನಾವು ತಿಂದೇ ತಿಂತೀವಿ ಹಣ್ಣುಗಳು ಇದೆಯಲ್ಲ ಈ ಹಣ್ಣುಗಳೂ ಅಷ್ಟೇ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಆಹಾರ ನಾವು ಊಟ ಆದಮೇಲೆ ತಿನ್ನೋದಕ್ಕಿಂತ ಕೂಡ ಊಟದ ಮೊದಲು ಈ ಹಣ್ಣುಗಳನ್ನು ತಿಂತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಹೊಟ್ಟೆ ತುಂಬಿದ್ಮೇಲೆ ನಾವು ಹಣ್ಣುಗಳನ್ನ ತಿಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಹೊಟ್ಟೆ ತುಂಬಿದ್ಮೇಲೆ ಏನಾ ಏನಾಗುತ್ತೆ ಅದರಿಂದ ಒಂದು ಸೇಬಿನ ಹಣ್ ತಿನ್ನೋದೋ ಮತ್ತೊಂದು ತಿನ್ನೋದರಿಂದ ಏನು ಪ್ರಯೋಜನ ಇಲ್ಲಾಂತ ಅನ್ಕೋತೀನಿ ನಾನು ನಾನು ಊಟ ಮಾಡೋದಕ್ಕಿಂತ ಮುಂಚೆ ಒಂದರ್ಧ ಗಂಟೆ ಮುಂಚಿತವಾಗಿ ನೀವು ಹಣ್ಣುಗಳನ್ನು ತಿನ್ಬೋದು ಒಂದು ಸ್ವಲ್ಪ ಹಣ್ಣನ್ನು ತಿಂದು ನಂತರ ನೀವು ಒಂದರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಊಟ ಮಾಡೋದು ಉತ್ತಮ ದೇಹದಲ್ಲಿ ಒಳ್ಳೆ ಪೋಷಕಾಂಶಗಳು ಸಿಗ್ತವೆ ಒಳ್ಳೆ ರೀತಿಯಲ್ಲಿ ನಮ್ಮ ದೇಹದ ಕೂಡ ಆರೋಗ್ಯವಾಗಿ ಇರ್ತವೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಈಗ ಎಲ್ಲರೂ ಕೂಡ ಸೇಬಿನ ಹಣ್ಣುಗಳನ್ನ ತಿನ್ನೋಕಾಗೋದಿಲ್ಲ ಇವತ್ತಿನ ಒಂದು ಬೆಲೆಯಲ್ಲಿ ನೂರಾಅರವತ್ತು ಇನ್ನೂರು ರೂಪಾಯಿ ಕೆಜಿ ಇರುವಾಗ ಸೀಬೆಹಣ್ಣನ್ನಂತೂ ಸುಲಭವಾಗಿ ಸಿಕ್ತಕ್ಕಂಥದ್ದು ಮನೆಗಳಲ್ಲೇ ಬೆಳೆಯುತ್ತೆ ಸೀಬೆಹಣ್ಣು ಮತ್ತು ಹೊರಗಡೆ ನಮಗೆ ಹಣ ಕೊಟ್ಟು ಕೂಡ ನಾವು ಸುಲಭವಾಗಿ ಬಹಳ ಕಡಿಮೆ ಬೆಲೆಯಲ್ಲಿ ನಾವು ತೆಗೆದುಕೊಳ್ಬೋದು ಸೊ ಸೀ ಸೇಬಿನ ಹಣ್ಣಲ್ಲಿ ಎಷ್ಟು ಪೋಷಕಾಂಶಗಳಿದೆಯೋ ಅಷ್ಟೇ ಪೋಷಕಾಂಶಗಳು ಇದರಲ್ಲೂ ಕೂಡ ವಿಟಮಿನ್ ಸಿ ಇರೋದರಿಂದ ನಮ್ಮ ದೇಹಕ್ಕೆ ಬಹಳ ಉತ್ತಮವಾದಂಥ ಆಹಾರ ಅಂತ ಕೂಡ ನಾನು ಹೇಳ್ತೀನಿ ಇದ್ರ ಜೊತೆಗೆ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಸಾಕಷ್ಟು ಹಣ್ಣುಗಳಿದ್ದಾವೆ ಒಂದು ನೇರಳೆ ಹಣ್ಣಾಗಿರ್ಬೋದು ಅಥವಾ ಹಿಪ್ಪು ನೇರಳೆ ಹಿಪ್ ನೇರಳೆ ಅಂತಿವಲ್ಲ ಹಿಪ್ ನೇರಳೆ ಹಣ್ಣು ನೋಡಿ ಇದೆಲ್ಲನು ಬಹಳ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಹಣ್ಣುಗಳು ಕಿತ್ತಳೆ ಹಣ್ಣು ಇದೂ ಕೂಡ ಕಡಿಮೆ ಬೆಲೆಗೆ ಸಿಗ್ತವೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆಲ್ಲ ಕೆಜಿಗೆ ಸಿಗ್ತಾವೆ ಇದೆಲ್ಲನು ಮೂಸಂಬಿ ಹಣ್ಣು ಸಪೋಟ ಸಪೋಟ ಹಣ್ಣು ಬಹಳ ಸಿಹಿಯಾಗೂ ಇರ್ತವೆ ತಿನ್ನೋದಕ್ಕು ರುಚಿಯಾಗೂ ಇರ್ತವೆ ಮತ್ತು ಒಳ್ಳೇ ಹಣ್ಣೂ ಕೂಡ ಈ ರೀತಿ ನಾವು ಹಣ್ಣುಗಳನ್ನು ನಾವು ಬಳಸೋದಿಂತ ನಾವು ಆರೋಗ್ಯವಾಗೂ ಇರ್ಬೋದು ಮತ್ತು ನಮ್ಮ ದೇಹ ಉತ್ತಮವಾಗೂ ಕೂಡ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ ನಾನು ಇಷ್ಟಪಡ್ತೀನಿ ಹೀಗೆ ಆಹಾರದ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದಾವೆ ಇಷ್ಟವಾದದ್ದು ಅಂದ ತಕ್ಷಣ ನಮ್ಮ ಆಹಾ ಬಾಯಿಗೆ ನೋಡಿದ ತಕ್ಷಣ ಯಾವುದು ಬಾಯಿಗೆ ನೀರೂರುತ್ತದೆಲ್ಲ ಇಷ್ಟವಾದದ್ದೇ ಯಾವುದು ರುಚಿಯಾಗಿರ್ತವೋ ಎಲ್ಲವೂ ಇಷ್ಟವಾದದ್ದೇ ಎಲ್ಲವನ್ನು ಇಷ್ಟಪಟ್ಟು ತಿಂತೀವಿ ಅದರಲ್ಲೂ ಕೂಡ ಕೆಲವೊಂದು ಇಂಥದ್ದೇ ಪ್ರಿಫರ್ ಮಾಡ್ತಕ್ಕಂಥದ್ದೂಂತಂದರೆ ಇದೆಲ್ಲನೂ ಪ್ರಿಫರ್ ಮಾಡ್ತಕ್ಕಂಥದ್ದು ಒಂದು ಇಡ್ಲಿ ಸಾಂಬಾರು ವಡೆ ಆಗಿರ್ಬೋದು ಅಥವಾ ಮಠನ್ ಬಿರಿಯಾನಿ ಆಗಿರ್ಬೋದು ಅಥವಾ ನಾಟಿ ಕೋಳಿ ಸಾಂಬರಾಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು ಒಬ್ಬಟ್ಟಾಗಿರ್ಬೋದು ಇದೆಲ್ಲಾನೂ ಇಷ್ಟಪಡ್ತಕ್ಕಂಥ ಒಂದು ಆಹಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದಗಳು